ನಾವೆಲ್ಲಾ ಕೃಷ್ಯಾಗ ತರಕಾರಿ ಎಲ್ಲ ಬೆಳಿತಿದ್ವಿ ಟಮೊಟ ಬದನೇಕಾಯಿ ಹೀರೇಕಾಯಿ ಬೆಂಡೆಕಾಯಿ ಚೋಳೆಕಾಯಿ ಮೂಲಂಗಿ ತೊಂಡೆಪಲ್ಯೆ ಇವೆಲ್ಲ ಮಾರ್ಕೆಟಿಗೆ ಹೋಗ್ತಾವ ಕೆಲವು ಊರಲ್ಲೇ ಮನೆಯಲ್ಲೇ ಊರಾಗ ಹೋಗ್ತಾವ ನಮಗೆ ಅರ್ಧ ರೇಟಿಗೆ ತಗೋಂಬ್ತಾರ ಬಳ್ಳಾರಿಗೆ ಹೋದ್ರೆ ಗಿಟ್ಟೋಂಗಿಲ್ಲ ಇಲ್ಲೇ ತಗಂಡ್ರೆ ನಮ್ಗೆ ಖರ್ಚು ಕಂದಾಯ ಎಲ್ಲ ಇಲ್ಲೇ ಉಳಿತತೆ ಆ ಆಟಾ ಬಾಡಿಗೆ ಸರಿಯಾಗಿಬಿಡ್ತತೆ ಐನೂರು ರುಪಾಯಿ ಕೇಳ್ತಾರೆ ಬಳ್ಳಾರಿಗೆ ಹಾಕ್ಕೆಂಡ್ ಹೋಗಾಕ ಅಲ್ಲೇ ಅರ್ಧ ರೇಟಿಗೆ ತಗೋಂಬ್ತಾರ ಇಲ್ಲೇ ಮಾರಿದ್ರೆ ಒಂದು ನಾಲ್ಕು ರುಪಾಯ್ ಉಳಿತಾವ ಅಲ್ಲಿ ಏನಂದ್ರೆ ಈ ಚಿಲ್ಲರೆ ಕಲಿಯಕೆ ಎಲ್ಲ ರೊಕ್ಕ ಅಂತೇಳಿ ಪ್ಯಾಟಿಗೆ ಹೋಗ್ತೀವಿ ಅಲ್ಲಿ ಹೋದ್ರ ಅವರು ಎಲ್ಲಿ ಬೇಕಲ್ಲಿ ರೇಟ್ ಬರ್ದು ಬಿಡ್ತಾರ ರೈತ್ರಿಗೆ ಏನು ಸುಖ ಇಲ್ಲ ಏನ್ಮಾಡ್ಬೇಕನೆ ಅರ್ಥ ಆಗವಲ್ದು ಈ ಥರ ಎಲ್ಲಿತನಕ ನಾವು ಮಾಡ್ಕೊಂತ ಹೋಗ್ಬೇಕ್ ಎದುರಾಗ್ತತೆ ನಮ್ಮ ಬಾಳೆವು ಮಾಡಿ ಮಾಡಿ ಸಾಕಾಗೈತಿ ಇಲ್ಲಿಗೆ ಅರವತ್ತು ಅರವತ್ತೆರಡು ವರ್ಷ ವಯಸ್ಸಾಗೈತೆ ನಮಗು ಮುಂದಿನ ವ್ಯವಸ್ತೆ ಮಾಡೋಕ್ ಆಗವಲ್ದು ಆಳು ಇಟ್ಟು ಮಾಡಿದರೆ ಮುನ್ನೂರು ರುಪಾಯಿ ಮೂರು ತಾಸಿಗೆ ಮುನ್ನೂರು ರುಪಾಯಿ ಕೇಳ್ತಾರೆ ನಾವು ಮಾಡಿದ್ರೆ ಅದು ಮುನ್ನೂರು ರುಪಾಯಿ ಉಳಿತಾವ ಈ ಆಳುಗಳ್ ಇಟ್ಕೊಂಡ್ ಕೆಲಸ ಮಾಡಿದರೆ ನೀಟಾಗಿ ಮಾಡೋಂಗಿಲ್ಲ ಮನೆಯವ್ರು ಮಾಡ್ದಂಗೆ ಮಾಡೋಕ್ ಆಗೋಂಗಿಲ್ಲ ಯಾವಾಗ ಮಧ್ಯಾಹ್ನ ಒಂದು ಗಂಟೆ ಆಗತ್ಲಗೆ ಕೈ ಬಿಟ್ಬುಡ್ತಾರ ಸಾಯಂಕಾಲ ಆರು ಗಂಟೆಗೆಲ್ಲ ರೊಕ್ಕ ಕೊಟ್ಬುಡ್ಬೇಕವರು ಈಗ ಆಗಂದರೆ ಕೇಳೋಂಗಿಲ್ಲ ರೈತರ್ದು ಕಷ್ಟ ಯಾರು ಕೇಳವಲ್ರು ಎಲ್ಲ ತಮ್ಮದೆ ತಾವು ನೋಡಿಕೊಂಬ್ತಾರ ಹೋಗ್ಬಿಡ್ತಾರ ಈ ರೈತರು ಬೆಳೆದಿದ್ದೆ ಎಲ್ಲಾರಿಗೆ ಊಟ ಸಿಗೋದು ಬೇರೆ ಏನು ಸಿಗೋದು ರೈತರೆ ಬೆನ್ನೆಲುಬು ಅದನ್ನು ಅರ್ಥ ಮಾಡವಲ್ರು ಅವ್ರೇನು ತಿಂಗಳಿಗೆ ಐವತ್ತು ಲಕ್ಷ ರೂಪಾಯಿ ಸಂಬಳ ನೋಡ್ತಾರೆ ನೆರ್ಳಾಗಿ ಇರ್ತಾರೆ ಅವ್ರುದ್ದು ರೊಕ್ಕದ ಬೆಲೆ ಏನಂಬುದು ನನ್ಗೆ ಗೊತ್ತು ನಮ್ಮ ಕಷ್ಟ ಯಾರು ಕೇಳೋರಿಲ್ಲ ಅಲ್ಲಿಗೆ ತಗೊಂಡ್ ಹೋದ್ರೆ ಹತ್ತೋ ಇಪ್ಪತ್ತು ರುಪಾಯಿ ಕೇಳ್ತಾರೆ ನಮ್ಮ ರೈತರ ಕಷ್ಟ ಗೋಳು ಹೇಳ್ಬಾರ್ದ್ ಸರ್